ಸತ್ಯ ಅವರ ಹಾಂ ಬಂದಿದರಾ ಬಂದಿದೀರಲ್ಲ ಆಫೀಸ್ಗೆ ನೀವು ಈಗ ಇಲ್ಲಿ ಹಾಂ ಎಷ್ಟು ಜನ ಬರ್ತೀರಿ ಕ್ಲೀನಿಂಗೆ ಬರ್ತೇವಲ ನಿಮ್ಮಾ ನೇಮ್ ಏನು ಫುಲ್ ನೇಮ್ ಹೇಳಿ ಹಾಂ ಇಲ್ಲಿ ನಮ್ದು ನಾನು ಆಫೀಸ್ ಎಂಪ್ಲಾಯೀ ವಿಜ್ಞೇ ಶ್ ಗುನ್ಗಾಳೆ ಹಾಂ ನಮ್ಮ ಆಫೀಸಲ್ಲಿ ಸುಮಾರು ರೂಮ್ ಇದೆ ಇನ್ನೊಂದು ಹದಿನೆಂಟರಿಂದಾ ಇಪ್ಪತ್ತು ರೂಮ್ ಇರ್ಬೋದು ಎಲ್ಲ ಕ್ಲೀನಿಂಗ್ ಮಾಡ್ಕೊಡಬೇಕು ಎಷ್ಟು ಮಂದಿ ಬರ್ತೇವೆ ಅಂದು ಹೇಳಿದಿರೀ ಹೇ ಹೌದ ಹಾಂ ಅದೇ ಕ್ಲೀನ್ ಮಾಡೋದು ಹೇಗ್ ಹೇಗ್ ಅದು ಗೊತ್ತಲ್ಲ ಗೊತ್ತು ಈಗ ಈಗ ಅಲ್ಲೀ ಸುಮಾರು ಕಾಗದ ಎಲ್ಲ ಇದೆ ಅದೆಲ್ಲ ತಗೊಂಡು ಹೋಗ್ ಡಸ್ಟ್ ಬಿನ್ನಿಗೆ ಹಾಕ್ಬೇಕು ಹೊರಗಡೆ ವೇಸ್ಟ್ ಪೇಪರ್ಸ್ ಎಲ್ಲ ಇದೆ ಆ ವೇಸ್ಟ್ ಪೇಪರ್ಸ್ ಎಲ್ಲ ತಗೊಂಡೂ ಬುಟ್ಟಿಗೆ ಹಾಕ್ಬೇಕು ಈ ಇರ್ತವೆ ಈ ಹಿಡಿಯಿಂದ ಎಲ್ಲ ಗುಡಿಸಿ ಮಾಡಬೇಕು ಬಲೆಯೆಲ್ಲಾ ಬಲೆಯೆಲ್ಲಾ ಕಟ್ಟಿದೆ ಆಫೀಸ್ ಹಂಗಾಗಿ ಇವತ್ತು ಒಂದು ಸ್ವಲ್ಪ್ ಕ್ಲೀನ್ ಮಾಡಿ ಕೊಡಬೇಕು ಬಂದು ಮಾಡ್ತಿರಲ್ಲಾ ನಾನು ನಿಮ್ಮದೇ ನಿಮ್ಮ ಒಂದು ಗ್ರೂಪ್ನೆ ಫಿಕ್ಸ್ ಮಾಡ್ತೆ ಮತ್ತು ಯಾರಿಗು ಕರಿಸೋದಿಲ್ಲ ಓಕೆ ಅಲ್ಲಾ ಹಾಂ ನಾಳೆ ಬನ್ನಿ ನಾಳೆ ಬನ್ನಿ ಓಕೆ ನಾ ಹಾಂ ಓಕೆ